ಹಲೋ ಕ್ಯಾಬ್ ಡ್ರೈವರ್ ಸಂತೋಷ್ ಅವರಾ ಸರ್ ನನಗೆ ನಾಳೆ ಚೆನ್ನೈಗೆ ಹೋಗ್ಲಿಕ್ಕಿದೆ ಫ್ಲೈಟಲ್ಲಿ ಹೋಗ್ಬೇಕು ಇಲ್ಲಿ ಬೈಂದೂರು ಚರ್ಚ್ ರೋಡಿಂದ ಹೋಗಬೇಕಿದೆ ಸರ್ ನಾಳೆ ಒಂಬತ್ತುವರೆಗೆ ಫ್ಲೈಟ್ ಇರೋದು ನೀವು ಒಂದು ಐದೂವರೆ ಹಾಗೆ ಇಲ್ಲಿ ರೀಚ್ ಆಗ್ತೀರಾ ಸರ್ ಮತ್ತು ಸರ್ ನೀವು ತಡ ಮಾಡಿದ್ರೆ ನನಗೆ ಪ್ರಾಬ್ಲಮ್ ಆಗುತ್ತೆ ಸೊ ನೀವು ಈಗಲೇ ನನಗೆ ಒಂದು ಹೇಳಿ ಎಂತ ಆಗತ್ತೆ ಅಂತ ಹಾಂ ಸರ್ ಮತ್ತೆ ಐದೂವರೆಗೆ ಸರ್ ಬರಬೇಕು ನೀವು ನಾನು ನಿಮಗೆ ಮತ್ತೆ ಕಾಲ್ ಮಾಡ್ತೇನೆ ಸರ್ ಬೆಳಿಗ್ಗೆ ರಿಸೀವ್ ಮಾಡಿ ಆಂ ಓಕೆ ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು